ನಾವು ರೇಷ್ಮೆ ಸೀರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊನ್ನೆ ರೇಷ್ಮೆ ಸೀರೆ ತಗೊಂಡು ಬಂದೆ ಮತ್ತು ಮಾಮೂಲಿ ನೈಲಾನ್ ಸೀರೆ ಕೂಡ ತಗೊಂಡು ಬಂದೆ ಅದರಲ್ಲಿ ತುಂಬ ರೇಷ್ಮೆ ಸೀರೆಯಲ್ಲಂತೂ ತುಂಬ ಡ್ಯಾಮೇಜ್ಗಳಿತ್ತು ಅದು ಬೇರೆ ಅದು ನೀರಿಗೆ ಹಾಕಿದ್ರೆ ಎಲ್ಲ ಕಲ್ಲರ್ ಎಲ್ಲ ಶೇಡ್ ಆಗೋಯ್ತು ಬಾರ್ಡರಿನ ಕಲ್ಲರೆಲ್ಲ ಮೇಲೆ ಸೀರೆಗೆ ಮೆತ್ಕೊತು ಯಾಕೋ ತುಂಬ ಇಷ್ಟ ಆಗಲಿಲ್ಲ ಅದು ಆಮೇಲೆ ನೈಲಾನ್ ಸೀರೆಗಳೂ ಅಷ್ಟೆ ಅದು ನೀರಲ್ಲಿ ಹಾಕಿದ ಮೇಲೆ ಅದು ಎಲ್ಲ ಜೊಂಡೆ ಆಗಿ ಒಂಚೂರು ಚೆನ್ನಾಗಿ ಕಾಣಿಸ್ಲಿಲ್ಲ ಅದು ಬ್ಲೌಸ್ ಪೀಸ್ ನೋಡಿದ್ರೂ ಅದರಲ್ಲಿ ತುಂಬ ಚಿಕ್ದಾಗಿ ಬಂದಿದೆ ಆಮೇಲೆ ಸೀರೆ ನೋಡೊವಾಗಲೇ ಒಂಥರ ಇತ್ತು ನೀರಿಗೆ ಹಾಕಿದ ಮೇಲೆ ಒಂಥರ ಆಯಿತು ತುಂಬ ಒಂದ್ಚೂರು ಅದರದು ದಾರಗಳೆಲ್ಲ ಎಳ್ಕೊಳ್ತಾ ಇದೆ ಒಂಚೂರು ಸ್ವಲ್ಪನೂ ಚೆನ್ನಾಗಿಲ್ಲ ಸೀರೆಗಳು ರೇಷ್ಮೆ ಸೀರೆಯಂತೂ ತುಂಬ ಡೆಲಿಕೇಟ್ ಆಗಿ ಉಡ್ಬೇಕು ಅಷ್ಟೇ ಅದು ಮತ್ತೆ ತುಂ ಏನು ಒನ್ ಮನೆಯಲ್ಲಿ ಅಂತೂ ಒಂದ್ಚೂರು ಹಾಕ್ಕೊಳಕ್ಕೆ ಆಗೋಲ್ಲ ಅದರಲ್ಲಿ ನೋಡೊ ಕಲರ್ ಒಂದಿರುತ್ತೆ ನೀರಿಗೆ ಹಾಕಿದ ಮೇಲೆ ಒಂದು ಕಲರ್ ಆಗಿಬಿಡತ್ತೆ ಅದು ಅದು ಬೇರೆ ಅದರಲ್ಲಿ ನಾರಾ ಮಿಕ್ಸ್ ಮಾಡಿರ್ತಾರೆ ಸಿಲ್ಕು ಅಂತ ಹೇಳ್ತಾರೆ ಏನು ಒಂದ್ಚೂರು ಚೆನ್ನಾಗಿರೋಲ್ಲ ಅದು ಆಮೇಲೆ ನೋಡಿದ್ರೆ ಅದ್ರಲ್ಲೂ ಕೂಡ ಬ್ಲೌಸ್ ಪೀಸು ಮ್ಯಾಚೇ ಆಗೋದಿಲ್ಲ ಆ ಥರ ಬ್ಲೌಸ್ ಹಾಕಿರ್ತಾರೆ ಸೀರೆಗೆ ಮ್ಯಾಚ್ ಆಗೋವಂಥರ ಬ್ಲೌಸೇ ಇರೋದಿಲ್ಲ ಮತ್ತು ತುಂಬ ಸೀರೆಗಳು ಏನೆಂದರೆ ನೆರಿಗೆನೇ ಬರೋದಿಲ್ಲ ಆ ಥರ ಚಿಕ್ಕದಿರುತ್ತೆ ಆರು ಮೀಟರ್ ಅಂತ ಹೇಳ್ತಾರೆ ಐದು ಮೀಟರ್ ಇರುತ್ತೆ ಆಮೇಲೆ ಉದ್ದದಲ್ಲೂ ಅಷ್ಟೇ ಕಡಿಮೆ ಮಾಡಿರ್ತಾರೆ ಅದು ಏನು ಮದ್ವೆಗಳಿಗೆ ಉಡ್ಕೊಳಣ ಅಂದರೆ ಸರಿಯಾಗೇ ಇರೋದಿಲ್ಲ ಅದು ಸೀರೆ ಚಿಕ್ಕದಾಗಿಬಿಡತ್ತೆ ಉದ್ದ ಇರೋರ್ಗಂತು ತುಂಬ ಕಷ್ಟ ಸೀರೆ ಸೀರೆ ಉಡೋದು ಯಾಕಂದರೆ ಅದು ಪನ್ನ ಚಿಕ್ಕದು ಬಂದು ಬಿಟ್ಟರೆ ಉಡೋದಕ್ಕೆ ಆಗೋಲ್ಲ ಉದ್ದ ಇರೋರು ಕುಳ್ಳಗೆ ಇರೋರಿಗೆ ಹೆಂಗೋ ಅಡ್ಜಸ್ಟ್ ಆಗಿ ಮಾಡ್ಬೋದು ಆದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಬೇರೆ ಪೂನಂ ಸೀರೆಗಳು ಇರುತ್ತೆ ತುಂಬ ಥರದ್ದು ಸೀರೆಗಳು ಇರುತ್ತೆ ಏನಾದ್ರೂ ಒಂದು ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿ ಮಾಡಿರ್ತಾರೆ ಸೀರೆ ಚೆನ್ನಾಗಿದ್ದರೆ ಬ್ಲೌಸ್ ಪೀಸ್ ಚೆನ್ನಾಗಿರಲ್ಲ ಬ್ಲೌಸ್ ಚೆನ್ನಾಗಿದ್ದರೆ ಸೀರೆ ಬಾಡ್ರ್ ಚೆನ್ನಾಗಿರಲ್ಲ ದಾರ ಎಳ್ಕೊಳ್ಳುತ್ತೆ ಬಾಡ್ರ್ ಎಲ್ಲ ಬಾಡ್ರ್ ಅಲ್ಲಿಂದು ದಾರ ಎಲ್ಲ ಎಳ್ಕೊಳ್ಳುತ್ತೆ ಅದರಲ್ಲಿ ಸ್ಟೋನ್ ವರ್ಕ್ ಬಂದರೆ ಅದೆಲ್ಲ ನೀರಿಗೆ ಹಾಕಿದ ತಕ್ಷಣ ಉದುರಿಕೊಳ್ಳೋದು ಜರಿ ಎಲ್ಲ ಆಚೆ ಬಂದುಬಿಡೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಆಮೇಲೆ ಇದು ಇನ್ನು ನಾರ ಸೀರೆಗಳು ಬರುತ್ತೆ ಅದು ಅಂತೂ ಜೊಂಡೆ ಆಗ್ತಾನೆ ಇರುತ್ತೆ ಐರನ್ ಮಾಡಿ ಹಾಕಬೇಕು ಇಲ್ಲ ಅಂದರೆ ಒಂದ್ಚೂರು ಚೆನ್ನಾಗಿರಲ್ಲ ಯಾವಾಗ ನೋಡುದ್ರೂ ಐರನ್ ಮಾಡಿ ಹಾಕ್ಕೊಳ್ಳಬೇಕು ಅಂದರೆ ಆಗೋದಿಲ್ಲ ಟೈಮ್ ಇರುತ್ತೆ ಇರೋದಿಲ್ಲ ಆ ಥರದ್ದರಲ್ಲಿ ಆಗೋದಿಲ್ಲ ನಮಗೆ ಕಲರು ಹೋಗೋ ಹೋಗುತ್ತಲ್ಲ ಅಂತ ಭಯದಿಂದ ನೀರಿಗೆ ಹಾಕೋದೇ ಕಷ್ಟ ಆಗಿಬಿಡತ್ತೆ ಗಲೀಜಾಗಿ ಇದ್ರೂ ಹಾಕ್ಕೊಳ್ಳಬೇಕು ಆ ಥರ ಆಗಿಬಿಡುತ್ತೆ ಯಾಕಂದರೆ ಕಲರಿಂದು ಗ್ಯಾರಂಟಿ ಕೊಡೋದಿಲ್ಲ ಸಿಲ್ಕ್ ಸೀರೆ ಮೇಲೇನೂ ಅಷ್ಟೇ ಆ ಜರಿ ನೋಡಿದ್ರೆ ಈ ಕಡೆ ಆ ಕಡೆ ತಾಗಿದ್ದು ಇದು ಎಲ್ಲ ಕೆಟ್ಟೋಗುತ್ತೆ ನೋಡೋಕ್ಕೆ ಅಸಹ್ಯವಾಗಿರುತ್ತೆ ನಾವು ಏನು ಮಾಡ್ಬೇಕು ಅಂತಾನೆ ಗೊತ್ತಾಗಲಿಲ್ಲ ಇನ್ನು ಬೇರೆ ತರ ಸ್ ಪೂನಮ್ ಸೀರೆ ಬರುತ್ತೆ ಅದು ಹೆಂಗಂದ್ರೆ ಫಾಲ್ಸ್ ಹಾಕುದ್ರೂ ಅದು ನೇತಾಡೊ ಥರ ಆಗಿಬಿಡತ್ತೆ ಅದು ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ ಬಾಡ್ರು ಚೆನ್ನಾಗಿದ್ದರೆ ಅದರದು ಪಲ್ಲು ಚೆನ್ನಾಗಿರಲ್ಲ ಆ ಥರ ಮಾಡಿಬಿಡ್ತಾರೆ ಏನಾದ್ರೂ ಒಂದು ಹೆಚ್ಚು ಹೆಚ್ಚು ಕಡಿಮೆ ಮಾಡ್ತಾನೆ ಇರ್ತಾರೆ ಎಲ್ಲಾದ್ರೂ ಒಕೇಶ್ನಲಿ ಉಟ್ಕೊಳಣ ಅಂದರೆ ಬ್ಲೌಸ್ಗಳೂನೂ ಅಷ್ಟೆ ಬಾಡ್ರೆ ಬೇರೇದಿರುತ್ತೆ ಬ್ಲೌಸ್ಗೆ ಬಾಡ್ರೆ ಬೇರೆ ಇರುತ್ತೆ ಸೀರೆಗೆ ಬೇರೆ ಬ್ಲೌಸ್ಗೆ ಬೇರೆ ಆ ಥರ ಹಾಕಿರ್ತಾರೆ ನಾವು ಬೇರೆ ಸೀರೆದು ಹಾಕ್ಕೊಂಡು ಬಿಟ್ಟಿದ್ದೇವೇನೊ ಆ ಥರ ಕಾಣಿಸುತ್ತೆ ನಾವು ಸೀರೆ ತಗೋಳ್ಬೇಕಾದರೆ ಒಂಥರ ತೋರಿಸ್ತಾರೆ ಆಮೇಲೆ ನೀರ್ಗೆ ಹಾಕಿದ ಮೇಲೆ ಯೂಸ್ ಮಾಡಿದ ಮೇಲೆ ಒಂಥರ ಇರುತ್ತೆ ಅದು ಮೊದಲು ನೋಡಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಒಂಚೂರೂ ಚೆನ್ನಾಗಿರೋದಿಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಚೆನ್ನಾಗಿರಬೇಕು ಸೀರೆ ಯಾವಾಗ್ಲೂ ಬೇರೆ ಬೇರೆ ಯಾವ್ದು ಯಾವುದೋ ಥರ ಎಷ್ಟೋ ಥರದ್ದು ಮಟೀರಿಯಲು ಇರುತ್ತೆ ಅದು ಸೀರೆಯಲ್ಲಿ ಯಾವುದು ಸರೀಗಿರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ನಾವು ಒಕೇಶ್ನಲಿ ಉಡಬೇಕಂದರೆ ಚೆನ್ನಾಗಿರಬೇಕು ಸೀರೆ ಅದು ಎಲ್ಲ ಪ ಎಷ್ಟು ದುಡ್ಡು ಹಾಕುದ್ರೂ ಚೆನ್ನಾಗಿರೊ ಸೀರೆ ಸಿಗೋದಿಲ್ಲ ನಮಗೆ ಆಮೇಲೆ ಹೇಳ್ತಾರೆ ಗ್ಯಾರಂಟಿ ಎಲ್ಲ ಕೊಡ್ತಾರೆ ಸುಮ್ಮನೆ ಚೆನ್ನಾಗಿರುತ್ತೆ ಕಲರ್ ಹೋಗಲ್ಲ ಶೇಡ್ ಆಗೋಲ್ಲ ಅಂತ ನೀರಿಗೆ ಹಾಕಿ ಅದನ್ನ ಯೂಸ್ ಮಾಡಿದ್ಮೇಲೆ ಹೋಗಿ ಹೇಳಿದರೆ ತಗೋಳ್ಳೋದಿಲ್ಲ ಆ ಥರ ಯೂಸ್ ಮಾಡಿದ್ಮೇಲೇನೆ ನಮಗೆ ಗೊತ್ತಾಗುತ್ತೆ ಅದು ಸೀರೆ ಎಂಥದ್ದು ಅಂತ ನಾವು ಯಾವ